ಹಲೋ ಹಲೋ ಸರ್ ಇಲ್ಲಿ ಇದಕ್ಕೆ ಹಾಂ ಮಣಿ ಮಣಿ ಮಾತಾಡೋದು ಸರ್ ಚೆನ್ನಾಗಿದೀನ್ ಹಾಂ ಇಲ್ಲಿ ಕರ್ನಾಟಕದ ಕರ್ನಾಟಕ ಕಾಡಲ್ಲೆಲ್ಲ ಗಂಧದ್ ಮರ ಇದೆ

ಹಾಂ ಹಾಂ ಹಾಂ

ಹಾಂ ಗಾವ್ ಇಲ್ಲಿ ಇಲ್ಲಿ ಕಾಡು ಜಾಸ್ತಿ ತಾನೆ ವಿಪರೀತ

ಆಹ ಕಾಡಲ್ಲಿ ಮನೆ ಅದೆಲ್ಲ ಫಾರೆಸ್ಟಿಗೆ ಅದು ಗಂಧದ್ ಮರ ತಗೋಬೇಕಾದ್ರು ಅವ್ರದ್ದು ಪಾಸ್ ತಗೋಬೇಕು ಭಾಳಯಿದೆ ಎ ಈಗ ಪರವಾಗಿಲ್ಲ ಹಾಂ ಹಾಂ ಈಗ ಅದೆ ರೀತಿ ತಾನೆ ಇಲ್ಲಿ ಸ್ಯಾಂಡ್ಲುಡ್ ಆಯಿಲ್ ಫ್ಯಾಕ್ಟ್ರಿ ಸ್ಯಾಂಡ್ಲುಡ್ದು ಸೋಪು ಫ್ಯಾಕ್ಟ್ರಿ ಎಲ್ಲ ಇದ್ಯಲ್ಲ ಮೈಸೂರಲ್ಲಿ ಹಾಂ ಪರವಾಗಿಲ್ಲ ಏನುಬೇಕು ಏನೆಲ್ಲ ನಡಿಯುತ್ತೆ ಹಾಂ ಹಾಂ ನಮಿಗೆ ಇಲ್ಲಿ ನಮಿಗೆ ಇಲ್ಲಿ ಆಶ್ರಮದಲ್ಲಿ ಊಟ ಸಿಕ್ತಿಲ್ಲ ಹಾಂ ಹಾಂ ಸರಿ ಸರ್ ಸರಿ ನಾನೀಗ ಸ್ವಲ್ಪ ಆ ನಾಟಿ ಔಷಧಿ ತಗೊಂಡಿದ್ದೀನಿ ಅದು ಇಳಿದ ಮೇಲೆ ಫೋನ್ ಮಾಡ್ತಿನಿ